ನಾವು ಈಗ ಸದ್ಯಕ್ಕೆ ವೃದ್ಧಾಶ್ರಮದಲ್ಲಿದ್ದೀವಿ ನಾವಿಲ್ಲಿಗೆ ಬಂದು ಸುಮಾರು ಈಗೊಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದೆ ನಾವು ಬರೋದ್ಕಿಂತ ಮುಂಚೆ ನಾವು ಹಳ್ಳಿಯೊಳಗೆ ಇದ್ದಿದ್ದು ಅಲ್ಲೇನಪ್ಪ ಅಂತಂದರೆ ಹೊಲದ ಕೆಲಸ ಕೂಲಿ ಹೋಗೋದು ಕಳೆ ತೆಗ್ಯೋದು ನಾಟಿ ಹಾಕೋದು ಗದ್ದೆ ಕೊಯ್ಯೋದು ಶೇಂಗಾ ಬಿತ್ತೋದು ಈ ಥರದವೆಲ್ಲ ಕೆಲಸ ಮಾಡ್ತಾ ಇದ್ವಿ ಆದರೆ ಅಷ್ಟರಲ್ಲಿ ಮದುವೆ ಮಾಡಿಕೊಟ್ಟರು ಮದುವೆ ಮಾಡಿಕೊಟ್ಟು ಒಂದು ಚೂರು ಪ್ರಾಬ್ಲಮ್ ಆಗಿ ಬಂದು ಆಶ್ರಮ ಸೇರಿಕೊಂಡಿದ್ದೀವಿ ಇಲ್ಲೇನೂಂತಂದರೆ ಎಲ್ಲ ಇನ್ಮೇಟ್ಸುಗಳೆಲ್ಲ ತುಂಬ ಜನ ಇದ್ದಾರೆ ಅವರಿಗೆಲ್ಲ ಕೆಲಸ ಹೇಳೋದು ಕೆಲಸ ಮಾಡಿಸೋದು ನಾವೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋದು ಈ ಥರ ಚೆನ್ನಾಗೇ ಕೆಲವೊಂದು ಸಲ ಎಲ್ಲರನ್ನೂ ಕರ್ಕೊಂಡು ಎಲ್ಲೊ ಹೊರಗಡೆ ಹೋಗೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ ನಾವು ಇಲ್ಲೆಲ್ಲ ಬೇಜಾರಾಯಿತು ಅಂತಂದರೆ ಬಿಡೋದು ಬೇರೆ ಕಡೆ ಹೋಗೋದು ಬೇರೆ ಕಡೆ ಹೋದರೂನು ಅದೇನೆ ಟೈಲರಿಂಗ್ ಅಂತೇಳಿ ಗಾರ್ಮೆಂಟ್ಸಿಗೆ ಹೋಗಿದ್ವಿ ಗಾರ್ಮೆಂಟ್ಸಲ್ಲೆಲ್ಲ ಚೆನ್ನಾಗೇ ಚೆನ್ನಾಗೇ ಇತ್ತು ಆದರೆ ಕೆಲವು ದಿನಗಳ ನಂತರ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಕ್ಕೆ ಆಗ್ತಾ ಇದ್ದಿಲ್ಲ ಬಿಟ್ಟು ಮತ್ತೆ ಹಾಗೆ ಆಶ್ರಮಕ್ಕೆ ಬಂದು ಆಶ್ರಮದಲ್ಲೇ ಇದ್ದೀವಿ ಇಲ್ಲಿ ನಮ್ಮ ಚಟುವಟಿಕೆ ಏನು ಅಂತ ಅಂದರೆ ಬಟ್ಟೆ ಹೊಲಿಯೋದು ಉಲ್ಲನ್ನ್ ಹಾಕೋದು ಮ್ಯಾಟ್ ಹಾಕೋದು ರಂಗೋಲಿ ಮೆಹಂದಿ ಈ ಥರದವೆಲ್ಲ ಹಾಕ್ತೀವಿ ಕೆಲವರಿಗೆ ಕಲಿಸಿಕೊಡ್ತೀವಿ ಇಂಟ್ರೆಸ್ಟ್ ಅಂತಂದರೆ ಬಟ್ಟೆ ಹೊಲಿಯೋದು ನನಗೆ ಭಾಳ ಇಂಟ್ರೆಸ್ಟ್ ಬಟ್ಟೆ ಹೊಲಿಯಬೇಕು ಅಂತ ಅಂದರೆ ಆಮೆಲೆ ಕೆಲವರಿಗೆ ಎಲ್ಲ ಹೇಳಿಕೊಡ್ತೀವಿ ಅವರು ಕಲೀತೀವಿ ಅನ್ನೋರಿಗೆಲ್ಲ ಹೇಳಿಕೊಡ್ತೀವಿ ರಂಗೋಲಿ ಮ್ಯಾಟ್ ಅಂದರೆ ನನಗಂತು ಭಾಳ ಇಷ್ಟ ಆದರೆ ಟೈಮ್ ಸಿಗಲ್ಲಅವನ್ನೆಲ್ಲ ಹಾಕೋಕ್ಕೆ ಮಾಡೋಕ್ಕೆ ಅದಕ್ಕೆ ಯಾಕೆಂದರೆ ಅಡುಗೆ ಮಾಡೋದೇ ಎಲ್ಲ ಇರುತ್ತೆ ಅಡಿಗೆ ಕೆಲಸ ಮಾಡಬೇಕು ಅಂದರೆ ಭಾಳ ಇಷ್ಟ ಆದರೆ ಟೈಮ್ ಸಾಲೋಲ್ಲ ಆ ಕೆಲಸ ಮಾಡೋಕ್ಕೆ ಹಾಗಾಗಿ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ನಾವು ಕೆಲಸ ಮಾಡ್ತಾ ಇರ್ತೀವಿ ಬ್ಲೌಸ್ ಹೊಲಿದ್ವಿ ಅಂದರೆ ಒಂದು ದಿನಕ್ಕೆ ಮೂರು ನಾಲ್ಕು ಹೊಲಿಯೋದು ಬ್ಲೌಸ್ ಹೌದಾ ಮತ್ತೆ ಕೆಲಸದ್ದಾದರೆ ಏನಾದರೂ ಇಲ್ಲಿ ಕೆಲಸ ಇಲ್ಲಂದರೆ ಹೊರಗಡೆ ಏನಾದರೂ ಹೋಗೋದು ಮಾಡೋದು ಕೆಲಸನ ಕೆಲಸ ಮಾಡ್ಕೊಳೋದು ಮನೆಗೆ ಬರೋದು ಈ ಥರ ಕೆಲಸ ಮಾಡ್ತಾ ಇದ್ವಿ ನಾವೂನು ಗಾರ್ಮೆಂಟ್ಸಲ್ಲಿ ಹೋಗುವಾಗ ಅಲ್ಲೆಲ್ಲ ಕಟ್ಟಿಂಗ್ ಬಟ್ಟೆನೆಲ್ಲ ಈ ಕಡೆಯಿಂದ ಆ ಕಡೆ ಹೆಲ್ಪರ್ ಕೆಲಸ ಎಲ್ಲ ಮಾಡೋದು ಅದೇನೂ ಇಲ್ಲ ಅಂದರೆ ಕುತ್ಕೊಂಡು ಸ್ಟಿಚ್ ಮಾಡೋದು ಈ ಥರ ಇರುತ್ತೆ ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ಸಲ್ಲಿ ಇದ್ವ ಇರುವಾಗ ಫ್ರೆಂಡ್ಸುಗಳೆಲ್ಲ ಕೆಲಸ ಇಲ್ಲ ಅಂತ ಅಂದರೆ ಪ್ರತಿ ಸಂಡೆ ಭಾನುವಾರ ಬಂತು ಅಂದರೆ ಎಲ್ಲ ಹೊರಗಡೆ ಹೋಟೆಲ್ಗೆ ಹೋಗೋದು ಅಲ್ಲೆಲ್ಲ ತಿನ್ನೋದು ಬರೋದು ಏನಾದರೂ ನೋಡೋದಿದ್ದರೆ ಪ್ಲೇಸ್ಗಳು ಏನಾದರೂ ನೋಡೋದಿದ್ದರೆ ನೋಡಿಕೊಂಡು ಬರೋದು ಚೆನ್ನಾಗೇ ಅನಿಸಿತ್ತು ಅದೆಲ್ಲ ನಮಗೆ ಆದರೆ ಬಟ್ಟೆ ಹೊಲಿಯೋದು ಮಾತ್ರ ಇಷ್ಟಾನೆ ಭಾಳ ಇಷ್ಟಾನೆ ಅದು ಹೊಲಿಯೋಕ್ಕೆ ನಮಗೆ ಇಲ್ಲೆಲ್ಲ ಮಕ್ಕಳೆಲ್ಲ ಇರ್ತಾರೆ ಮಕ್ಕಳ ಜೊತೆಗೆ ಆಟ ಆಡೋದು ಅವ್ರನ್ನ ಆಟ ಆಡಿಸೋದು ರೇಗಿಸೋದು ಹೊಡಿಯೋದು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ನಾವು ಎಲ್ಲ ಅಜ್ಜಿಯವರು ಆಂಟಿಯವರು ಹುಡುಗಿಯರು ಎಲ್ಲರೂ ಇರ್ತಾರೆ ಅವರ ಜತೆಗೆ ಒಂದು ಸ್ವಲ್ಪ ಅವರ ಜೊತೆಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಾವು ಕೆಲಸ ಮಾಡಿಕೊಂಡು ಇರ್ತೀವಿ ಹೀಗಾದರೂನು ನಾವು ಅದೇ ಕೆಲಸಾನೇ ಮಾಡಿಕೊಂಡು ಇರೋದು ನಾವು ಅಡಿಗೆ ಮಾಡೋದರ ಹಿಂದೆ ಅಡಿಗೆ ಮಾಡ್ಕೊಳೋದು ಬೇರೆ ಬೇರೆ ಕೆಲಸನೆಲ್ಲ ಮಾಡೋದು ಅಲ್ಲಿಂದ ಕೆಲಸ ಆಯಿತಪ್ಪ ಅಂತ ಅಂದರೆ ಸಂಜೆ ಆಯಿತು ಅಂದರೆ ಇನ್ನೇನು ಮಾಮೂಲು ಕಸ ಬಾಗಿಲು ಪೂಜೆ ಅಂತಂದೇಳಿ ಮಾಡೋದು ನಮ್ಮದೆಲ್ಲ ಹೀಗಾಗಿ ಈಗಲೂನು ಬಟ್ಟೆ ಹೊಲಿತಾ ಇರ್ತೀವಿ ನಾವೆಲ್ಲ ಕಲ್ಸೋರಿಗೆ ಕಲಿಸೋದು ಹೇಳೋರಿಗೆ ಹೇಳೋದು ನಾವು ಮಾಡೋದ್ನೆಲ್ಲ ಕೆಲಸ ನಾವು ಮಾಡೋದು ಈ ಥರ ಮಾಡಿಕೊಂಡು ಇದ್ದೀವಿ ನಾವೆಲ್ಲ ಮತ್ತೆ ಹೇಳಬೇಕು ಅಂತ ಅಂದರೆ ನನಗೆ ತುಂಬಾನೆ ಇಷ್ಟ ಬಟ್ಟೆ ಹೊಲಿಯೋದು